ಹಲೋ ಹಾಂ ಸರ್ ನಾನು ಒಂದು ಬ್ಲೂಟೂತ್ ಸ್ಪೀಕರ್ ತೊಕೊಂದಿದ ನಿಮ್ಮ ಶಾಪ್ದಾಗಿಂದು ಅದು ನಮ್ಮ ಫ್ರೆಂಡ್ಲಿಂದ ನಾನು ಕೊನಾಯ್ತು ಅವನ ಮನೆಗ ನಾನು ನೋಡಿದ ಬ್ಲೂಟೂತ್ ಸ್ಪೀಕರು ತೋಲು ಚಂದ ಇತ್ತು ಅದರ ಸೌಂಡ್ ಕ್ವಾಲಿಟಿ ಎಲ್ಲ ಚಂದ ಹೊಂಟಿದೆವು ಸೌಂಡ್ ಭೀ ತೋಲ್ ಇದ್ದಿತ್ತು ನಾರ್ಮಲ್ ಸ್ಪೀಕರ್ಸ್ಗಿಂತ ಅದು ನೋಡಿ ನಾನು ಭೀ ತೊಕೊಂದ ನಿಮ್ಮ ಶಾಪ್ನಾಗಿಂದ ಬ್ಲೂಟೂತ್ ಸ್ಪೀಕರ್ ಅದೇ ಸ್ಪೀಕರ್ ತೊಕೊಂದ ಅದರ ಹೆಸರು ಬೋಟ್ ಸ್ಟೋನ್ ಟೂ ಹಂಡ್ರೆಡ್ ಅಂತ ಇತ್ತು ನಂಗೆ ಅದು ನೀವು ಶಾಪ್ನಾಗ ತೋರಿಸಿದ್ದೀರಿ ತೋಲು ಚಂದದ ಸ್ಪೀಕರ್ ಅಂತ ಆದ್ರೆ ನಾನು ಮನೆಗ್ ಯೂಸ್ ಮಾಡಿದ್ದೆ ಟೂ ಡೇಸು ಟೂ ಡೇಸ್ ಯೂಸ್ ಮಾಡಿನ ಕಡೆದು ಆಮೇಲೆ ನೋಡಿದೆ ಕನೆಕ್ಟೇ ಆಗ್ಲತಿದಿಲ್ಲ ಸ್ಪೀಕರ್ ಕನೆಕ್ಟ್ ಆದರೆ ಭೀ ಮ್ಯೂಸಿಕ್ ಹಚ್ಚಿದ್ರೆ ಸೌಂಡ್ ಹೊಂಟಿದ್ದಿಲ್ಲ ಬ್ಯಾಟ್ರಿ ಲೋ ಇದ್ದಿರಬೇಕಂತ ಚಾರ್ಜ್ ಮಾಡಿದ್ದ ಸ್ಪೀಕರಿಗೆ ಅಂದರೆ ಭೀ ವರ್ಕ್ ಆಗಿಲ್ಲ ಸ್ಪೀಕರ್ ಯುವರ್ ಬ್ಲೂಟೂತ್ ಡಿವೈಸ್ ಇಸ್ ಕನೆಕ್ಟೆಡ್ ಅಂತ ಹೊಂಟಿತ್ತು ಕನೆಕ್ಟ್ ಮಾಡದ್ರೂ ಭೀ ಸೌಂಡ್ ಹೊಂಟಿದಿಲ್ಲ ಅದಕ್ಕೆ ಚಂದ ಇದು ಚಂದು ಇದ್ದಿದ್ದಿಲ್ಲ ಪ್ರಾಡಕ್ಟು ಬ್ಯಾಟ್ರಿ ಫುಲ್ ಅಲಾಗ್ತಿತ್ತು ಚಾರ್ಜ್ ಮಾಡಕ್ಕೆ ಬರಿ ಅಂದರೆ ಭೀ ಕನೆಕ್ಟ್ ಮಾಡಿದೆ ಅಂದರೆ ಭೀ ಏನು ಸೌಂಡ್ ಹೊಂಟಿದಿಲ್ಲ ಸೊ ವೇಸ್ಟ್ ಪ್ರಾಡಕ್ಟ್ ಇತ್ತು ಅದು ಹಿಂಗೆ ಯಾರ ಸರಿ ಭೀ ಮಾಡ್ಬೇಡ್ರಿ ನೀವು ಬೇರೆ ಕಸ್ಟಮರ್ಸರಿ ಥ್ಯಾಂಕ್ ಯು